ನಾವು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಕಾಯಿ ಕಡುಬು ಪಾಯಸ ಮಾಡ್ತೀನಿ ಕಾಯಿ ಕಡುಬನ್ನು ಹೇಗೆ ಮಾಡ್ತೀವಿ ಅಂತಂದ್ರೆ ಇಡ್ಲಿ ಪಾತ್ರೆಗೆ ಸಂಪಳ ಹಾಕಿ ಅದನ್ನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಅದನ್ನು ಹಚ್ಚಿ ನಾನು ಮಾಡಿ ಆಮೇಲೆ ಅದಕ್ಕೆ ಚಟ್ನಿ ಮಾಡಿ ಚಟ್ನಿಗೆ ಕೊಬ್ಬರಿ ಕಡಲೇ ಬೀಜ ಕಡಲೇ ಕಾಯಿ ಎಲ್ಲನೂ ಹಾಕಿ ತಯಾರಿಸ್ತೀವಿ ಮತ್ತೆ ಗೊಜ್ಜು ಕೂಡ ಮಾಡ್ತೀವಿ ಗೊಜ್ಜು ಅಂತಂದರೆ ಬಿಟ್ರೋಟ್ ಗೊಜ್ಜಾಗಲಿ ಪಲ್ಯ ಆಗಲಿ ಏನಾದರೂ ಮಾಡ್ತಿರ್ತೀವಿ ಹೀಗೆ ಕಜ್ಜಾಯ ಮಾಡ್ತೀವಿ ಕಜ್ಜಾಯ ಹೆಂಗೆ ಮಾಡ್ತೀವಿ ಅಂದರೆ ಹಕ್ಕಿ ಹಿಟ್ಟು ತಗೊಂಡು ಅದನ್ನು ಫಸ್ಟ್ ತೊಳೆದು ಆರಿಸಿ ಆಮೇಲೆ ಮಿಕ್ಸಿಗಾಕಿ ರುಬ್ಬಿಟ್ಟು ಅದನ್ನು ಮೇಲೆ ಹಾರಿ ಹಾಕಿಬಿಟ್ಟು ಒಂದ್ರಿಗಿ ಜಾಸಿ ಆಮೇಲೆ ಅದನ್ನ ಪಾಕ ಎತ್ತಬೇಕು ಪಾಕಕ್ಕೆ ಬೆಲ್ಲ ಮತ್ತೆ ನೀರು ಹಾಕಿ ಪಾಕ ತೆಗೆದು ನಂತರ ಪಾಕ ತೆಗದು ಮೇಲೆ ಅದನ್ನು ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕಿ ಕಜ್ಜಾಯನ ಒಂದು ಹಿಟ್ಟಿರತ್ತಲ ಅದನ್ನು ಒಂದಕ್ಕೆ ತಟ್ಟಿ ತಟ್ಟಿ ಹಾಕೋದು ಹೆಂಗೆ ತಟ್ಟಿ ತಟ್ಟಿ ಹಾಕ್ಬಿಟ್ಟು ಅದನ್ನು ಬೇಯಿಸಿ ಎತ್ತಿ ಇಡ್ತೀವಿ ಇದು ನಾವು ಮಾಡೋ ಅಂತ ಅಡುಗೆ ಆಗಿರುತ್ತೆ ಪಾಯಸ ಮಾಡ್ತೀವಿ ಪಾಯಸನ ಅಕ್ಕಿ ಪಾಯಸ ಕೂಡ ಮಾಡ್ತೀವಿ ಮತ್ತೆ ರವೆ ಉಂಡೆನೂ ಮಾಡ್ತೀವಿ ರವೆ ಉಂಡೆ ಹೇಗೆ ಅಂತ ಅಂದ್ರೆ ರವೆ ಉರ್ಕೊಂಡು ಅದಕ್ಕೆ ಕೊಬ್ಬರಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ತುಪ್ಪ ಹಾಕಿ ಎಲ್ಲನೂ ಫ್ರೈ ಮಾಡಿ ಬಾಂಣಲಿನ ಕೆಳಗಡೆ ಇಡು ಇಟ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ಟಿ ಕಟ್ಟಿ ಅದನ್ನು ಇಡ್ತೀವಿ ನೆಕ್ಸ್ಟು ಒಬ್ಬಟ್ಟು ಮಾಡ್ತೀವಿ ಕಾಯಿ ಒಬ್ಬಟ್ಟು ಮಾಡ್ತೀವಿ ಅಂತಂದರೆ ಕಾಯಿ ಒಬ್ಬಟ್ಟಿಗೆ ಪಾಕ ತೆಗಿಬೇಕು ಪಾಕ ತೆಗಿಬೇಕು ಅಂತಂದರೆ ಕಾಯಿ ಮತ್ತೆ ಬೆಲ್ಲ ಸಕ್ಕರೆ ಎಲ್ಲನೂ ಹಾಕಿಬಿಟ್ಟು ಅದನ್ನು ಸ್ಟೌ ಮೇಲೆ ಇಟ್ಬಿಟ್ಟು ಅದನ್ನು ಫ್ರೈ ಮಾಡಿ ನೆಕ್ಸ್ಟ್ ಅದನ್ನು ಬಾಣಲಿಯಿಂದ ಕೆಳಗಡೆಗೆ ಹಾಕೊಳ್ತೀವಿ ಕೆಳ್ಗಡೆಗೆ ಹಾಕೊಂಡು ಬಂದ ಪಾಕವನ್ನು ಮೈದಾ ಹಿಟ್ಟಿಗೆ ಹಾಕೊಂಡು ಮೈದಾ ಹಿಟ್ಟನ್ನ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಅದರೊಳ್ಗಡೆ ನಾವು ಅದನ್ನು ಹಿಟ್ಟನ್ನು ಅಂದರೆ ಪಾಕ ತಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅದರಿಂದ ಎಲ್ಲ ನೀಟಾಗಿ ಪ್ರೆಸ್ ಮಾಡಿ ಅದನ್ನು ಒಲೆ ಮೇಲೆ ಇಟ್ಟು ಬೇಯಿಸೋದು ನೆಕ್ಸ್ಟ್ ಅನ್ನ ಸಾಂಬಾರು ಮತ್ತೆ ಹುಳಿ ಎಲ್ಲನೂ ಮಾಡ್ತೀವಿ ಹಾಗೆ ಕರ್ಜಿಕಾಯಿ ಮಾಡ್ತೀವಿ ಕರ್ಜಿಕಾಯಿ ಹೆಂಗೆ ಮಾಡ್ತೀವಿ ಅಂತ ಅಂದ್ರೆ ಸ್ವಲ್ಪ ಕಡಲೇ ಪುಡಿ ತಗೊಳ್ತೀವಿ ಮತ್ತು ಕಾಯಿ ತುರಿ ತಗೊಳ್ತೀವಿ ಮತ್ತು ಒಂದು ಹಿಟ್ಟು ತಗೊಳ್ತೀವಿ ಹಿಟ್ಟು ತಗೊಂಡು ಅದನ್ನು ಲಟ್ಟಿಸಿ ಕರ್ಜಿಕಾಯಿ ಮಣೆ ಅಂತ ಬರುತ್ತೆ ಕರ್ಜಿಕಾಯಿ ಮಣೆಗೆ ಅದನ್ನು ಹಾಕಿ ಅದರೊಳಗಡೆಗೆ ನಾವು ಏನು ಹೂರಣ ಅಂತ ಮಾಡ್ಕೊಂಡಿರ್ತೀವಿ ಬೆಲ್ಲ ಮತ್ತೆ ಕೊಬ್ಬರಿ ಎಳ್ಳು ಎಲ್ಲನೂ ಹಾಕಿರೋ ಹೂರಣನ ತೆಗೆದು ಅದರೊಳಗೆ ಇಡ್ತೀವಿ ತೆಗೆದು ಇಟ್ಟಾಗ ಹೂರಣದೊಳಗಡೆ ಅದನ್ನು ಪ್ರೆಸ್ ಮಾಡಿ ಮತ್ತೆ ಅದನ್ನು ಎಣ್ಣೆಗೆ ಹಾಕ್ತೀವಿ ಆವಾಗ ಕರ್ಜಿಕಾಯಿ ಆಗುತ್ತೆ ನೆಕ್ಸ್ಟ್ ಇನ್ನೂ ಅದನ್ನು ಬಿಟ್ಟರೆ ಕೋಡ್ಬಳೆ ಮಾಡ್ತೀವಿ ಕೋಡ್ಬಳೆ ಅಂದರೆ ಮೈದಾ ಹಿಟ್ನ ತಗೊಂಡು ಅದನ್ನು ಕಲಸಿ ಅದನ್ನು ಬಾಣಲಿಯಲ್ಲಿ ಬಾಣಲಿ ಮೇಲೆ ಹಿಟ್ಟು ಹುರಿದು ಹಿಟ್ಟುಗಳ್ನೆಲ್ಲ ಹುರಿದು ಅದನ್ನು ಒಂದು ಟವಲ್ಗೆ ಕಟ್ಟಿ ಅದನ್ನು ಆವಿಯಲ್ಲಿ ಬೇಯಿಸ್ಬೇಕು ಹಿಟ್ಟನ್ನ ಬೇಯ್ಸಿ ಆದಮೇಲೆ ಸ್ವಲ್ಪ ಉಪ್ಪು ನೀರು ಮತ್ತೆ ತುಪ್ಪ ಎಣ್ಣೆ ಎಲ್ಲನೂ ಕೂಡ ಹಾಕೊಳ್ತೀವಿ ಹಾಕೊಂಡು ಅದನ್ನು ಸ್ವಲ್ಪ ಹೊತ್ತು ನೆನೆಸಿಡ್ಬೇಕು ಸ್ವಲ್ಪ ಹೊತ್ತು ನೆನ್ಸಿಟ್ಟ ಮೇಲೆ ಅದನ್ನು ನೀಟಾಗಿ ರೋಲ್ ಥರ ಮಾಡ್ಬಿಟ್ಟು ರೌಂಡ್ ರೌಂಡಕ್ಕೆ ಮಾಡಿ ಅದನ್ನ ಬಾಣಲಿ ಇಟ್ಬಿಟ್ಟು ಸ್ಟೌವ್ ಹಚ್ಚಿಬಿಟ್ಟು ಬಾಣಲಿ ಒಳಗಡೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದಮೇಲೆ ಅದನ್ನು ಹಾಕೋದು ಆವಾಗ ಅದನ್ನು ಬೆಂದಾದಮೇಲೆ ಎತ್ತಿ ಇಡೋದು ನಿಪ್ಪಟ್ಟು ಮಾಡ್ತೀನಿ ನಿಪ್ಪಟ್ಟು ಮಾಡ್ತೀನಿ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕಬೇಕು ಸ್ವಲ್ಪ ಕಡಲೇ ಹಿಟ್ಟು ಹಾಕಬೇಕು ಕಡಲೇ ಬೀಜನ ಪುಡಿ ಮಾಡಬೇಕು ಮಿಕ್ಸಿಯಲ್ಲಿ ಪುಡಿ ಮಾಡಿ ಅದನ್ನ ಹಾಕಿ ಎಳ್ಳು ಮತ್ತೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಎಲ್ಲವನ್ನೂ ಹಾಕೊಳ್ಬೇಕು ಎಲ್ಲವನ್ನು ಹಾಕಿದ ನಂತರ ಎಲ್ಲವನ್ನು ಸ್ವಲ್ಪ ಕಾಯಿಸಿ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಕಾಯ್ಸಿ ಹಾಕಿದ್ಮೇಲೆ ನೀಟಾಗಿ ಅದನ್ನು ತುಪ್ಪ ಸ್ವಲ್ಪ ಕಾಯ್ಸಿ ಬಿಟ್ಟು ಹಾಕಿ ಎಲ್ಲನೂ ನೀಟಾಗಿ ಪ್ರೆಸ್ ಅಂದರೆ ಕೈಯ್ಯಲ್ಲಿ ಚೆನ್ನಾಗಿ ಕಲಸ್ಬೇಕು ಕಲಸ್ಬಿಟ್ಟು ಅದನ್ನು ನೆನೆಯೋದಕ್ಕೆ ಇಡಬೇಕು ನೆನೆಯೋದಕ್ಕೆ ಇಟ್ಟಮೇಲೆ ಅದನ್ನು ನಂತರ ಸ್ವಲ್ಪ ಹೊತ್ತು ಮುಚ್ಚಿಟ್ಟಾಗ ಅದು ನೆನೀತದೆ ನೆಂದಾದ್ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟನ್ನು ತಗೊಂಡು ಇಟ್ಕೊಂಡು ಲಟ್ಟಣಿಗೆ ಮೇಲೆ ಲಟ್ಟಣಿಗೆ ಕೆಳಗಡೆ ಒತ್ತೋಕೆ ಅಂತ ಒಂದು ಇಟ್ಕೊಂಡಿರ್ತೀನಿ ಅದ್ರ ಮೇಲೆ ಒತ್ತಿ ಲಟ್ಟಣಿಗೆನ ತಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಕಟ್ಕೊಂಡು ಸ್ವಲ್ಪ ಹಸಿ ಹಿಟ್ನ ಹಾಕಿ ಅದನ್ನು ನೀಟಾಗಿ ಒತ್ತಿ ಒತ್ತಿ ಇಡಬೇಕು ಒತ್ತಿ ಇಟ್ಟಮೇಲೆ ಸ್ವಲ್ಪ ಆರಿದ್ಮೇಲೆ ಬಾಣ್ಲಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ಏಕೆಂತಂದ್ರೆ ಅದು ಅಂದರೆ ಹಸಿಯಲ್ಲಿ ಹಾಕಿದ್ರೆ ಉಬ್ಬರುತ್ತೆ ಉಬ್ಬಿದಾಗ ಅದು ಜಾಸ್ತಿ ಬೇಯೋಕೆ ಹೋಗಲ್ಲ ಕಡಿಮೆ ಉರೀಲಿ ನಾವು ಅದನ್ನು ಮಾಡ್ಬೇಕು ನಂತರ ಅದನ್ನು ಬೇಯಿಸ್ಬಿಟ್ಮೇಲೆ ಆರಿದ ಮೇಲೆ ನಿಪ್ಪಟ್ಟನ್ನ ಟೇಸ್ಟ್ ಮಾಡ್ಬೋದು ಹೀಗೆ ಮಾಡೋಕೆ ಹೋಗ್ತೀವಿ ಅಂತಂದ್ರೆ ಚಿರೋಟಿ ಮಾಡ್ತೀವಿ ಚಿರೋಟಿ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಸ್ವಲ್ಪ ಮತ್ತು ತುಪ್ಪ ಇಷ್ಟನ್ನೂ ಹಾಕಿ ನೀಟಾಗಿ ಕಲಸ್ಬಿಟ್ಟು ಅದನ್ನು ನಂತರ ಕಲಸ್ಬಿಟ್ಟು ನಂತರ ಆಮೇಲೆ ಅದನ್ನು ನೀಟಾಗಿ ನೆನೆಯೋಕೆ ಒಂದು ಇದಕ್ಕೆ ಮುಚ್ಚಿ ಇಡಬೇಕು ಮುಚ್ಚಿ ಇಟ್ಟಮೇಲೆ ಅದನ್ನು ನೆನೆಯುತ್ತೆ ನೆಂದಾದ್ಮೇಲೆ ಪಕ್ಕದಲ್ಲೆನೇ ಸಕ್ಕರೆದು ಪಾಕ ಇಟ್ಕೊಳ್ಬೇಕು ಸಕ್ಕರೆ ಪಾಕ ಅಂತ ಅಂದ್ರೆ ಸ್ವಲ್ಪ ಸಕ್ಕರೆ ರುಚಿ ಆಮೇಲೆ ನೀರು ಜಾಸ್ತಿಯೂ ಹಾಕೋಂಗಿಲ್ಲ ಏಕೆಂದ್ರೆ ಸಕ್ಕರೆ ಕರಗ್ದಾಗ ನಾವು ಮಾಡಿಟ್ಟಿರ್ತೀವಲ್ಲ ಅದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡಾಗ ಚಪಾತಿ ಅಂದರೆ ಪೂರಿ ಟೈಪ್ ಬರತ್ತಲ ಅದನ್ನೆ ನಾವು ಅದರೊಳ್ಗಡೆಗೆ ಹಾಕಬೇಕು ಅಂತ ಅಂದ್ರೆ ಬಾಣಲಿ ಒಳಗಡೆಗೆ ಅದು ಆ ಬಾಣಲಿ ಒಳಗಡೆಗೆ ಹಾಕಿ ಬೇಯಿಸ್ಕೊಂಡು ಅದನ್ನ ಸಪ್ರೇಟಾಗಿ ಇಟ್ಕೊಳ್ಬೇಕು ಸೈಡಲ್ಲಿ ಅದು ಆರಿದ ಮೇಲೆ ಅದನ್ನು ನಾವು ಪಾಕ ಅಂತ ಮಾಡ್ಕೊಂಡಿರ್ತೀವಲ್ಲ ಸಕ್ರೆ ಮತ್ತು ನೀರು ಹಾಕಿ ಕುದಿಸಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರೊಳಗಡೆಗೆ ಅದನ್ನು ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟು ಅದಕ್ಕೆ ಸಕ್ಕ್ರೆದು ಪಾಕ ಎಲ್ಲ ಇಳಿಯುತ್ತಲ್ಲ ಆಮೇಲೆ ಅದನ್ನು ಹೊರ್ಗಡೆಗೆ ತಗೊಳ್ಳೋದು ಇನ್ನೂ ವೆರ್ ವೆರೈಟಿ ಅಡುಗೆಗಳ್ನ ಮಾಡ್ತೀನಿ ಇನ್ನೂ ಉದಾಹರಣೆಗೆ ಹುಳಿ ಮಾಡ್ತೀವಿ ಹುಳಿ ಅಂತ ಅಂದ್ರೆ ಇವಾಗ ಬಿಟ್ರೋಟ್ ಹುಳಿ ಅಂತಲೇ ಅಂದ್ಕೊಳ್ಳಿ ಬಿಟ್ರೋಟ್ ಹುಳಿನ ಬಿಟ್ರೋಟ್ಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳ್ಕೊಂಡು ನೀಟಾಗಿ ಬಾಣಲಿ ಇಟ್ಬಿಟ್ಟು ಅಲ್ಗೊಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಆಮೇಲೆ ಕಡಲೆ ಬೇಳೆ ಇಷ್ಟನ್ನೂ ಹಾಕಿ ಈರುಳ್ಳಿ ಮೆಣ್ಸಿನ ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಅದನ್ನು ಉರ್ಕೊಂಡು ಆಮೇಲೆ ಒಂದು ಬೆಂದಿದ್ದ ಮೇಲೆ ಅಲ್ಲಿಗೆ ತೆಗೆದು ಒಂದ್ಸ್ವಲ್ಪ ಉಪ್ಪು ಖಾರ ಮತ್ತು ಅದಕ್ಕೆ ಕಾಯಿ ಮತ್ತು ಕಡಲೇ ಮತ್ತು ಈರುಳ್ಳಿ ಎಲ್ಲನೂ ಆರ್ಸಿರೋದನ್ನ ಅದ್ರೊಳ್ಗಡೆಗೆ ಹಾಕಬೇಕು ಹಾಕ್ದಾಗ ಅದು ಅಲ್ಲಿ ಮಿಕ್ಸಾದ ಮೇಲೆ ನೆಕ್ಸ್ಟು ಇದನ್ನ ಬಿಟ್ರೋಟ್ ತೆಗ್ದಾಕಿ ಅಲ್ಲಿಗೆ ಕುದಿಸಿದ್ರೆ ಅದು ರೆಡಿಯಾಗುತ್ತೆ ಇನ್ನು ನಾವು ಬಾದುಷಾ ಮಾಡ್ತೀವಿ ಬಾದುಷಾ ಅಂತ ಅಂದ್ರೆ ಅದನ್ನು ಮೈದಾ ಹಿಟ್ಟಿಗೆ ಸ್ವಲ್ಪ ಬಾಳೆ ಹಣ್ಣಾಕಿ ಕಲಸಿ ಅದನ್ನ ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ನಾವು ರೆಡಿ ಮಾಡಿಕೊಂಡ್ರೆ ಅದು ರೆಡಿಯಾಗುತ್ತೆ ಅದಾದ ಮೇಲೆ ಅದನ್ನು ಸ್ವಲ್ಪ ನೆನೆಯೋಕೆ ಇಟ್ಬಿಟ್ಟು ಅದನ್ನು ನೆಕ್ಸ್ಟು ತಗೊಂಡು ಕೈಯ್ಯಲ್ಲೇನೆ ಇದನ್ನು ಹಿಟ್ಟನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಅದಕ್ಕೆ ಶೇಪ್ ಕೊಡೋ ಥರ ರೌಂಡ್ ರೌಂಡಕೆ ಸುತ್ತ ಎಲ್ಲ ಇದು ಮಾಡಿಕೊಂಡು ಅದಾದ್ಮೇಲೆ ಅದನ್ನು ನಂತರ ಅದನ್ನು ಶೇಪ್ ಮಾಡಿರ್ತೀವಲ್ಲ ಅದನ್ನು ಎಣ್ಣೆಗೆ ಬಿಟ್ಟು ಎಣ್ಣೇಲಿ ಕರಿ ಕರೆದಾದ್ಮೇಲೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಸ್ವಲ್ಪ ಸಕ್ಕರೆ ನೀರು ಎರಡನ್ನೂ ಹಾಕಿ ಸಕ್ಕರೆ ಪಾಕ ಮಾಡಿಕೊಂಡು ಎಲ್ಲನೂ ಅದಕ್ಕೆ ಹಾಕಿ ಹಾಕಿ ಎತ್ಕೊಳ್ತೀನಿ ಎತ್ಕೊಂಡಮೇಲೆ ಅದು ಮುಗಿಯುತ್ತೆ ಆ ಥರ ಎತ್ಕೊಂಡಾಗ ಅದನ್ನು ಪಾಕ ಎಲ್ಲ ಕುಡಿಯುತ್ತೆ ಪಾಕ ಕುಡಿದ್ಮೇಲೆ ಅದನ್ನು ಎತ್ತಿ ಸೈಡ್ಗೆ ಇಟ್ಕೊಳ್ತೀವಿ ಇದೆ ಥರ ಮೈಸೂರು ಪಾಕು ಮಾಡ್ತಾರೆ ಮೈಸೂರು ಪಾಕಿಗೂ ಕೂಡ ಮೈದಾ ಹಿಟ್ಟೆಲ್ಲ ಬೇಕು ಮತ್ತು ಸಕ್ಕರೆ ಬೇಕು ಮತ್ತು ಬೆಲ್ಲ ಅಂದರೆ ನೀರು ಬೇಕಿರುತ್ತೆ ಮತ್ತು ಎಣ್ಣೆ ಜಾಸ್ತಿ ಹಿಡಿಯತ್ತೆ ಮೈಸೂರು ಪಾಕಿಗೆ ಮತ್ತೆ ಬಾದಾಮಿ ಪುರಿ ಅಂತ ಮಾಡ್ತೀವಿ ಅದನ್ನೂ ಸೇಮ್ ಅಂದರೆ ಹೇಗೆ ಅಂದರೆ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಕಲಸಿಟ್ಕೊಂಡು ತುಪ್ಪ ಎಣ್ಣೆ ಎಲ್ಲನೂ ಹಾಕಿ ಮೈದಾ ಹಿಟ್ಟು ಕಲಸಿಟ್ಕೊಂಡು ಅದನ್ನು ನೀಟಾಗಿ ಮಾಡಿಕೊಂಡು ಎಲ್ಲನೂ ನೀಟಾಗಿ ಎಲ್ಲನೂ ಎತ್ತೆತ್ತಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ನೆನೆಯೋಕೆ ಇಟ್ಬಿಟ್ಟು ಅದನ್ನು ಪಾನ್ ಮೇಲೆ ಎಲ್ಲನೂ ಕಲಸ್ಬಿಟ್ಟು ನೀಟಾಗಿ ಒಂದ್ಸರ್ತಿ ಒತ್ಬಿಟ್ಟು ಆಮೇಲೆ ಇನ್ನೊಂದು ಸರ್ತಿ ಹಾಗೆ ಲಾಂಗ್ ಪ್ರೆಸ್ ಮಾಡಿ ಅದನ್ನು ಮಡಚಿ ಇನ್ನೊಂದು ಸರ್ತಿ ಅದನ್ನು ರೋಲ್ ಮಾಡಿ ಅದನ್ನು ಮತ್ತೆ ಒತ್ಬಿಟ್ಟು ಮಡಚಿ ಎರಡೆರ್ಡು ಸರ್ತಿ ಮೂಲೆ ಮೂಲೆ ಥರ ಮಾಡಿ ಅದನ್ನು ಬೇಯೋಕೆ ಇಡೋದು ಅದು ಬೇಯ್ತಲೇ ಇರುತ್ತೆ ಸ್ವಲ್ಪ ಬೆಂದಾಗ ಅದು ಕಲರ್ ಚೇಂಜಾಗುತ್ತೆ ಕಲರ್ ಚೇಂಜಾದಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಅದನ್ನು ಬಾಣಲೆಯಿಂದ ತಗೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಇವಾಗ ಒಂದು ಕಪ್ ಸಕ್ಕರೆಗೆ ಕಾಲು ಕಪ್ ನೀರು ಇರುತ್ತೆ ಸಕ್ಕರೆ ಕರಗ್ಬೇಕು ಅಷ್ಟೆ ಸಕ್ಕರೆ ಪಾಕಕ್ಕೆ ಸಕ್ಕರೆ ಕರಗುತ್ತೆ ಪಾಕ ಮುಗಿಯುತ್ತೆ ಆಮೇಲೆ ಅದು ಪಾಕ ಬರುತ್ತಲ್ವ ಪಾಕ ಬಂದಾಗ ಅದು ಸಕ್ರೇದು ಪಾಕ ರೆಡಿಯಾಗಿರುತ್ತೆ ಆ ಸಕ್ರೆ ಪಾಕಕ್ಕೆ ನಾವು ಏನು ಒತ್ತಿ ಒತ್ತಿ ಇಟ್ಕೊಂಡಿರ್ತೀವಿ ಬಾದಾಮಿ ಪುರಿನ ಅದನ್ನು ಎತ್ತಿ ಹಾಕಿ ಸ್ವಲ್ಪ ಹೊತ್ತು ಅಲ್ಲೆ ಆ ಕಡೆ ಈ ಕಡೆ ಮಾಡಿ ಅದನ್ನು ಎತ್ತಿ ಇಟ್ಬಿಟ್ಟು ಅದಾದ ನಂತರ ಅದನ್ನು ಅಲ್ಲಿಂದ ತೆಗೆಯೋದು ಇದೇ ಥರ ಶಾವಿಗೆ ಪಾಯಸ ಮಾಡ್ತೀವಿ ಶಾವಿಗೆ ಪಾಯಸ ಕೂಡ ಶಾವಿಗೆನ ಫರ್ಸ್ಟ್ ಉರ್ಕೊಳ್ತೀವಿ ಶಾವಿಗೆ ಉರ್ಕೊಂಡು ನಂತರ ಒಂದ್ಚೂರು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಇಲ್ಲ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹುರ್ಕೊಳ್ತೀವಿ ಅಷ್ಟನ್ನೂ ಹುರ್ಕೊಂಡು ನಂತರ ನಾವು ಅಲ್ಲಿ ನೆಕ್ಸ್ಟು ಶಾ ಒಂದ್ಸ್ವಲ್ಪ ನೀರು ಹಾಕಿಬಿಟ್ಟು ಶಾವಿಗೆ ಹಾಕಿಬಿಟ್ಟು ಸಕ್ಕರೆ ಹಾಕಿಬಿಟ್ಟು ಕುದಿಸಿಬಿಟ್ಟು ಅಲ್ಲಿಗೆ ಸ್ವಲ್ಪ ನಾವೇನು ಉರ್ಕೊಂಡಿದ್ದೀವಿ ಅಷ್ಟನ್ನು ಹಾಕ್ತೀವಿ ಸಕ್ಕರೆನೂ ಹಾಕಬೇಕು ಸಕ್ಕರೆ ಕರಗುತ್ತೆ ಸಕ್ಕರೆ ಕರ್ಗೋದು ತಕ್ಷಣ ಅದನ್ನು ಹಾಗೆ ಒಂದ್ಸ್ವಲ್ಪ ಫ್ರೈ ಮಾಡಿದ್ರೆ ಹಲ್ಲಿಗೆ ಶಾವಿಗೆ ಪಾಯಸ ಮುಗೀತು ಇದೇ ಥರ ಇನ್ನೂ ಹಲವಾರು ತಿಂಡಿಗಳನ್ನ ನಾವು ಮಾಡ್ತೀವಿ